ಸ್ವಚ್ಛ ಭಾರತದ ವಿಷಯ ಹೇಳಬೇಕೇನೆಂದ್ರೆ ಮೊದಲು ನಮ್ಮ ಭಾರತದಲ್ಲಿ ಸ್ವಚ್ಛತೆ ಬಾರೀ ಕಡಿಮೆ ಅಂದರೆ ಕಸ ಬಿಸಾಡುವುದು ಮನೆ ಎದ್ರುಗಡೆಯಲ್ಲಿ ಬಿಸಾಡುವುದು ಚರಂಡಿ ಕ್ಲೀನ್ ಇರಲಿಲ್ಲ ಈಗ ಮೋದೀಜಿಯವರು ಸ್ವಚ್ಛ ಭಾರತದ ಅಭಿಯಾನ ಪ್ರೊಜೆಕ್ಟ್ ತಂದ ಮೇಲೆ ಆ ಆ ಪಂಚಾಯಿತಿಯವರು ಅದರ ಬಗ್ಗೆ ತುಂಬ ಆ ಆ ಊರಿನ ಪಂಚಾಯಿತಿಯವರು ಅದರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಅಂದ್ರೆ ಮನೆ ಮನೆಗಳಿಗೆ ಕಸವನ್ನು ಕೊಂಡು ವಾರಕ್ಕೆ ಮೂರು ಸಲ ಬಂದು ಕಸವನ್ನು ಕೊಂಡೋಗುವಾಗೆ ಒಣ ಕಸ ಬೇರೆ ಹಸಿ ಕಸ ಬೇರೆ ಅದನ್ನು ವಿಂಗಡಿಸಿ ಕೊಂಡೋಗುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಅದರಿಂದ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ ಇಲ್ದೆರೆ ಕಸ ಬಿಸಾಡೋದೆಲ್ಲಿ ಆ ಪ್ಲ್ಯಾಸ್ಟಿಕ್ಕನ್ನು ಈಗ ಯಾವ ಒಂದು ವಸ್ತು ತರಲಿಕ್ಕೆ ಹೋದರೆ ಒಂದು ಎರಡು ಮೂರು ಪ್ಲ್ಯಾಸ್ಟಿಕ್ ತೊಟ್ಟೆಯಲ್ಲಿ ಇರ್ತದೆ ಅದನ್ನು ಬಿಸಾಡೋದೆಲ್ಲಿ ಅದು ಬಿ ಬಿಸಾಡೋದ್ ಅದನ್ನು ಬಿಸಾಡೋದೆಲ್ಲಿ ಅದು ಬಿಸಾಡಿದ್ರೆ ನಾಯಿಗಳು ಅಥವಾ ದನಗಳು ತಿನ್ನುವುದು ಅದನ್ನು ಚೆಲ್ಲಾಪಿಲ್ಲಿ ಮಾಡುವುದು ಅದೆಲ್ಲ ನಮ್ಗೆ ಈಗ ಅದರದ್ದು ಚಿಂತೆಯೇ ಇಲ್ಲ ಈ ಸರಕಾರದವ್ ಪಂಚಾಯಿತಿಯವರು ಕಸ ಕೊಂಡೋಗುವುದರಿಂದ ಅದರಿಂದ ನಮಗೆ ಅದು ಅದರ ಬಗ್ಗೆ ಚಿಂತೆನೇ ಇಲ್ಲ ಕಸ ವಾರಕ್ಕೆ ಮೂರು ಸಲ ಬಂದು ಅವರು ಕಸವನ್ನು ಕೊಂಡೋಗ್ತಾ ಇದ್ದಾರೆ ಹಾಗೆಯೇ ನಮ್ಮ ಊರಿನ ಚರಂಡಿಗಳು ಮ ಮಳೆ ಬರುವ ಮುಂಚೆ ಎಲ್ಲ ಕ್ಲೀನ್ ಮಾಡ್ತಾರೆ ಅದರಿಂದ ಮಳೆ ನೀರು ಸಮುದ್ರಕ್ಕೆ ಹೋಗುವಾಗೆ ಚರಂಡಿ ಕ್ಲೀನ್ ಮಾಡ್ತಾರೆ ಮತ್ತು ಮತ್ತೆ ನಮ್ಮ ಊರಿನಲ್ಲಿ ಒಂದು ಕೆರೆ ಇತ್ತು ಬೆರೆಂದಿ ಕೆರೆ ಅಂತ ಆ ಕೆರೆ ಮೊದಲು ನಮ್ಗೆ ಅಲ್ಲಿಂದ ನಡ್ಕೊಂಡು ಬರ್ಲಿಕ್ಕೆ ಆಗ್ತಿರಲಿಲ್ಲ ಅಷ್ಟು ವಾಸನೆ ಇತ್ತು ಈಗ ಆ ವಾಸನೆಯೇ ಇಲ್ಲ ಅಷ್ಟು ಸ್ವಚ್ಛ ಮಾಡೋದ್ ಮಾಡಿದ್ದಾರೆ ಮತ್ತು ಸುಲಭ ಶೌಚಾಲಯ ಎಲ್ಲ ಕಡೆಯಲ್ಲಿ ಆದ್ದರಿಂದ ಜ ಎಲ್ಲಿಗೂ ಹೋಗುವಾಗ ನಮಗೆ ಪ್ರಯಾಣಿಕರಿಗೆ ಅದು ಎಲ್ಲ ತುಂಬ ಯೂಸ್ಫುಲ್ಲಾಗಿದೆ ಸುಲಭ ಶೌಚಾಲಯ ಮಾಡಿದ್ದರಿಂದ ಮತ್ತು ಮನೆಯಲ್ಲಿ ಸಹ ಕಕ್ ಪಾಪದವರಿಗೆ ಶೌಚಾಲಯ ಕಟ್ಟು ಕಟ್ಟಿಕೊಡುವುದು ಪಂಚಾಯಿತಿಯಿಂದ ಅದು ಎಲ್ಲ ತುಂಬ ಉಪಯೋಗ ಬೀಳ್ತಾಯಿದೆ ಪ್ಲಾಸ್